ಹಲೋ ಹಲೋ ಅಂಗಡಿ ಹಣ್ಣಿನ ಅಂಗ್ಡಿಯವ್ರೇನು ರೀ ನಿಮ್ಮಲ್ಲಿ ಯಾವ ಯಾವ ಥರದ ಹಣ್ಣು ಸಿಗತ್ತೆ ಸರ್ ಹಾಂ ಹಾಂ ಹ್ಞೂ ರೀ ಏನು ರೇಟ್ ರಿ ಸರ್ ಯಾವ ಯಾವ ಹಣ್ಣಿನ್ದು ಏನು ರೇಟ್ ಇಟ್ಟಿದ್ದೀರಾ ಹಾಂ

ಹಾಂ ರಿ ಸಾವಯವ ಎಲ್ಲ ನಮಗೆ ನಮಗೆ ಸಾವಯವ ಹಣ್ಣು ಬೇಕು ಸರ್ ರಾಸಾಯನಿಕ ಮಿಶ್ರಿತ ಬೇಡ

ಅವೆಲ್ಲ ಅವನ್ನೆಲ್ಲ ರೇಟ್ ರೇಟ್ ಇರಲಿ ನಮಗೆ ಆರೋಗ್ಯವರ್ಧಕವಾದಂಥ ಪೌಷ್ಟಿಕಾಂಶಭರಿತವಾದಂಥ ಸಾವಯವ ಹಣ್ಣುಗಳು ಬಿ ನಮ್ಗೆ ಬೇಕಾಗಿದೆ ಸರ ಹಾಂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹಾಂ ಹಾಂ ಹಾಂ ಆ್ಯಪಲ್ ಬಿಟ್ಟು ಸಾವಯವ ಇದು ಪ್ರಧಾನವಾದಂಥ ಹಣ್ಣುಗಳೇ ನಮ್ಗೆ ಬೇಕು ರಿ ಅದಕ್ಕೇ ಆದ್ಯತೆ ಕೊಡ್ತಿವಿ ನಾವು ಯಾಕಂದರೆ ಆರೋಗ್ಯ ತುಂಬ ಮುಖ್ಯ ಇವತ್ತಿನ ದಿನಮಾನ್ದೊಳ್ಗೆ ಹ್ಞೂ ರೀ ಹಾಂ ಹ್ಞೂ ರೀ ಮನೆ ಬಾಗಿಲಿಗೆ ಕಳಿಸ್ತೀರಾ ಭಾಳ ಒಳ್ಳೆ ಭಾಳ ಒಳ್ಳೆಯ ಒಳ್ಳೆಯ ಅವಕಾಶ ನಮಗೆ ಮನೆ ಬಾಗಿಲಿಗೆ ಕಳಿಸ್ಕೊಡ್ರಿ ನಮಗೂ ವಯಸ್ಸಾಗಿದೆ ಅಂಗಡಿ ತನಕ ಬರುದು ತುಂಬ ಕಷ್ಟ ಸರ್ ಹ್ಞೂ ರೀ ಹಾಂ

ಹಾಂ ಹಾಂ

ಆಯಿತು ಶುಚಿಯಾದ ಶುಚಿಯಾದ ರುಚಿಯಾದ ತಾಜಾ ಸಾವಯವ ಪೌಷ್ಟಿಕಾಂಶಭರಿತವಾದಂಥ ಹಣ್ಣುಗಳನ್ನು ದಯವಿಟ್ಟು ಕಳಿಸಿ ಸರ್ ಮೋಸ ಮಾಡಬೇಡಿ ದಯವಿಟ್ಟು ಹೇಳೋದೊಂದು ಮಾಡೋದೊಂದು ಮಾಡಬೇಡಿ ಆಯಿತು ಧನ್ಯವಾದಗಳು ತಮಗೆ ತುಂಬ ಚಿರಋಣಿಯಾಗಿದ್ದೀನಿ